ನಾನು ನನ್ನ ಮೊದಲನೇ ಖರೀದಿಯಲ್ಲಿ ಎಷ್ಟು ಸಂತೋಷವಾಗಿದ್ದೆನೊ ಹಾಗೆ ನನ್ನ ಎರಡನೇ ಖದೇರಿ ಖರೀದಿಯಲ್ಲಿ ಅಷ್ಟೇ ಮನಸ್ಸಿಗೆ ಘಾಸಿಯನ್ನು ಉಂಟುಮಾಡಿಕೊಂಡಿದ್ದೇನೆ ಹೇಗೆಂದರೆ ನಾನು ಮೊದಲನೇ ಖರೀದಿಯಲ್ಲಿ ಸಂತೋಷವಾಗಿದ್ದರಿಂದ ಅಂದಿನಿಂದ ನಾನು ಆನ್ಲೈನ್ನಲ್ಲೇ ಎಲ್ಲ ವಸ್ತುಗಳನ್ನು ಖರೀದಿ ಮಾಡಲು ಮುಂದಾಗಿದ್ದೆ ಒಂದು ದಿನ ಒಂದು ವಸ್ತುವನ್ನು ತುಂಬ ಇಷ್ಟಪಟ್ಟು ಖರೀದಿ ಮಾಡಿದ್ದೆ ಅವರು ನನ್ನ ವಿಳಾಸಕ್ಕೆ ಎಂದಿನಂತೆ ವಿತರಣೆ ಮಾಡಿ ಕೊಟ್ಟುಹೋದರು ನಾನು ನನ್ನ ಎಲ್ಲ ಕರ್ತವ್ಯಗಳನ್ನು ಮುಗಿಸಿದ್ದೆ ಅಂದರೆ ದುಡ್ಡು ಎಲ್ಲವನ್ನೂ ಕೊಟ್ಟಿದ್ದೆ ಆಮೇಲೆ ಮನೆಗೆ ಬಂದು ಅದನ್ನು ಅನ್ಬಾಕ್ಸಿಂಗ್ ಮಾಡಿದ ಮೇಲೆ ನನಗೆ ಗೊತ್ತಾಯಿತು ನಾನು ಖರೀದಿ ಮಾಡಲು ನೋಂದಾಯಿಸಿದ್ದ ವಸ್ತುವೇ ಬೇರೆ ಬಂದಿದ್ದ ವಸ್ತುವೇ ಬೇರೆ ಅದನ್ನು ನೋಡಿ ನನಗೆ ತುಂಬ ಬೇಜಾರಾಯಿತು ಮತ್ತೆ ಅವರಿಗೆ ಎಷ್ಟೇ ಕೇಳಿಕೊಂಡ್ರೂ ಅವರು ಆ ವಸ್ತುವನ್ನು ಹಿಂಪಡಿಯಲೇ ಇಲ್ಲ ತುಂಬ ದಿನ ಕಾದಿದ್ದೆ ಅವರು ಆ ಒಂದು ಆ್ಯಪಲ್ಲಿ ಏಳು ದಿನಗಳ ಬಳಿಕ ಯಾವುದೇ ವಸ್ತು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದಿದ್ದಲ್ಲಿ ಹಿಂಪಡೆಯುತ್ತೇವೆ ಎಂದು ಹಾಕಿದ್ದರಿಂದ ನಾನು ನಂಬಿ ಆ ವಸ್ತುವನ್ನು ಖರೀದಿ ಮಾಡಿದ್ದೆ ಮತ್ತು ಹಿಂಪಡೆಯಲು ನಾನು ಸಹ ಹೇಳಿದ್ದೆ ಅವರು ಆ ವಸ್ತುವನ್ನು ಹಿಂಪಡೆದರೂ ಸಹ ನನ್ನ ಒಂದು ಹಣ ನನಗೆ ಹಿಂಪಡೆ ಹಿಂದಿರುಗಿಸಲಿಲ್ಲ